ಭಾರತ ಇದು ಮುಂದುವರೆಯುತ್ತಿರುವ ದೇಶ ಆದ್ರೂನು ಕೂಡ ಇಲ್ಲಿ ಅನೇಕ ಸವಾಲುಗಳಿವೆ ಯಾವ್ಯಾವು ಅಂದರೆ ಅನಕ್ಷರತೆ ಬಡತನ ಜನಸಂಖ್ಯೆ ನಿರುದ್ಯೋಗ ಹಣದುಬ್ಬರ ಇಂಥ ಭಾಳ ಸಮಸ್ಯೆಗಳು ಭಾರತ ಎದುರಿಸಲತ್ತದ ಅನಕ್ಷರತೆಯಿಂದ ಭಾರತ ಏನಾಗ್ಲತ್ತದ ಶೈಕ್ಷಣಿಕವಾಗಿ ಹಿಂದೆ ಬೀಳತ್ತೆ ಬಡತನದಿಂದಾಗಿ ಜನರೇನು ಆಗ್ಲತ್ತಾರ ಸವಲತ್ತುಗಳನ್ನು ಸಿಗಲಾರ್ದೆನೆ ಕಡುಬಡತನದಲ್ಲಿ ಬದುಕ್ಲತ್ತಾರ ಈ ಜನಸಂಖ್ಯೆ ಹೆಚ್ಚಾಗದ್ರಲ್ಲಿಂದ ಬಡತನ ಆಗ್ಲತ್ತದ ಮತ್ತೆ ಅನಕ್ಷರತೇ ಹೆಚ್ಚಾಗ್ಲತ್ತದ ಮತ್ತೆ ನಿರುದ್ಯೋಗವೂ ಕೂಡ ಹೆಚ್ಚಾಗ್ಲತ್ತೆ ಈ ಜನಸಂಖ್ಯೆ ಹೆಚ್ಚಾಗದ್ರಲ್ಲಿಂದ ಹಣದುಬ್ಬರ ಹೆಚ್ಚಾಗ್ಲತ್ತದ ಯಾಕೆ ವಸ್ತುಗಳು ಕಡಿಮೆ ಬೀಳ್ತವೆ ಆ ವಸ್ತುಗಳಿಗೆ ಏನು ಮಾಡ್ಲತ್ತಾರ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ಲತ್ತಾರ ಅದರ ಕಡಿಂದ್ ಸರ್ಕಾರ ಏನು ಮಾಡ್ಯಾರ ಅಂತಂದ್ರೆ ಈ ಅನಶ್ ಅನಕ್ಷರತೆ ಬಡತನ ಜನಸಂಖ್ಯೆ ನಿರುದ್ಯೋಗ ಹಣದುಬ್ಬರ ಈ ಸಮಸ್ಯೆಗಳು ಈ ಸವಾಲುಗಳು ಭಾರತ ದೇಶದಾಗಿಂದು ಹೋಗಬೇಕಾದ್ರಾ ಕೆಲವೊಂದು ಯೋಜನೆಗಳನ್ನು ಹಾಕೊಂಡವ ಇವ್ಕ್ ಎದುರಿಸ್ಬೇಕಾದ್ರೆ ಕೆಲವೊಂದು ಯೋಜನೆಗಳು ಎನ್ಮಾಡ್ಯಾದ ಸರ್ಕಾರ ಹಾಕ್ಕೊಂಡವ ಅವು ಯಾವ್ಯಾವು ಅಂದ್ರೆ ನೋಡ್ರಿ ಅನಕ್ಷರತೆ ಹೋಗ್ಲಾಡಿಸ್ಲಕ್ಕ ಏನ್ಮಾಡ್ಯಾದ ಅಂತಂದ್ರೆ ರಾತ್ರಿ ಶಾಲೆ ಓಪನ್ ಮಾಡ್ಯಾರ ರಾತ್ರಿ ಶಾಲೆ ಒಳಗೆ ಯಾರು ಹೊಯ್ತಾರ ಹಗಲೆಲ್ಲ ಕೆಲಸ ಮಾಡಿ ಮನಿಗೆ ಬರ್ತಾರಲ್ಲ ರಾತ್ರಿ ಅವ್ರಿಗೆ ಆವಾಗೇ ಸಮಯ ಇರ್ತದ ಆ ಟೈಮಿನಾಗ ಅವ್ರು ಏನು ಮಾಡಬೇಕು ಶಾಲೆ ಒಳಗೆ ಹೋಗಿ ಅಕ್ಷರ ಕಲ್ತು ಅಕ್ಷರಸ್ಥರಾಗ್ಬೇಕು ಮತ್ತೀಗ ಚಿಕ್ಕ ಚಿಕ್ಕ ಮಕ್ಳು ಏನು ಮಾಡಾತ್ತಾರ ಶಾಲೆಗೆ ಹೋಗಲ್ಲೋಗ್ಯಾರ ಅವ್ರಿಗೆ ಶಾಲೆಗೆ ಆಕರ್ಷಣೆ ಪಡೀಬೇಕಾದ್ರ ಅವ್ರಿಗೆ ಏನು ಮಾಡತ್ತಾರ ಸರ್ಕಾರ ಅಕ್ಷರ ದಾಸೋಹ ಅಂತ ಹೇಳಿ ಇಟ್ಯಾರ ಅಂದ್ರೆ ಶಾಲೆ ಒಳಗೆ ಊಟ ಕೊಡೋದು ಪ್ರೋಟೀನ್ ಊಟ ಕೊಡೋದು ಮತ್ತೇನು ಮಾಡ್ಯದ ಕ್ಷೀರ ಭಾಗ್ಯ ಮಾಡ್ಯಾರ ಈ ಕ್ಷೀರ ಭಾಗ್ಯದೊಳಗ ಮಕ್ಳಿಗೆ ಏನು ಮಾಡತ್ತದ ಸರ್ಕಾರ ಹಾಲು ಕೊಡ್ಲತ್ತದ ಇದರಿಂದ ಮಕ್ಳು ಏನಾಗ್ಲತ್ತಾರ ಶಾಲೆ ಒಳಗೆ ಅಟ್ರಾಕ್ಷನ್ ತಗೊಂಡು ಶಾಲೆಗೆ ಹೋಗ್ಲಕ್ಕ ಪ್ರಯತ್ನ ಮಾಡ್ಲತ್ತಾರ ಮತ್ತೆ ಕೆಲವೊಂದು ಮಕ್ಳಿಗೆ ಏನು ಮಾಡಾತ್ತಾರ ಮರಳಿ ಬಾ ಶಾಲೆಗೆ ಅಂಥೇಳಿ ಕಾರ್ಯಕ್ರಮ ಕೊಟ್ಕೋತಾ ಅವ್ರದ್ದ ಆಕರ್ಷಣೆ ಅವ್ರದ್ದ ಮನಸ್ಸು ಶಾಲೆ ಕಡೆಗೆ ಎಳ್ಕೊಳಾತ್ತದ ಆಮೇಲೆ ಈ ಬಡತನ ಹೋಗಲಾಡಿಸ್ಲಿಕ್ಕೆ ಸರ್ಕಾರ ಪ್ರತಿಯೊಂದು ಮನೆಗೆ ಕೆಲಸ ಮಾಡುವಂತೆ ಅವಕಾಶ ಒದಗಿಸಿ ಕೊಡ್ಲತ್ತದ ಅಂದ್ರೆ ಕಾರ್ಖಾನೆಗೊಳ್ದಾಗಾಗ್ಲಿ ಅಥವಾ ಆಫೀಸ್ಗೋಳ್ದಾಗಾಗ್ಲಿ ಲೈಕ್ ಕಾಂಟಾಕ್ಟ್ ಬೇಸ್ ಮೇಗ್ ತಗೊಳಾತ್ತಾರ್ ನೋಡ್ರಿ ಈ ರೀತಿ ಅವ್ರದ್ದು ಕೆಪಾಬಿಲಿಟಿ ನೋಡಿ ಏನ್ಮಾಡ್ತಾರ ತಗೊಳಾತ್ತಾರ ಮತ್ತೇನು ಮಾಡಾತ್ತಾರ ಬೇರೆ ದೇಶದವ್ರು ಬಂದು ನಮ್ಮ ದೇಶ್ದಾಗೆ ಏನ್ಮಾಡ್ಬೇಕು ಕಂಪ್ನಿ ಹಾಕ್ಬೇಕು ನಮ್ಮ ದೇಶದಾಗಿಂದು ಕಂಪನಿದ್ ಒಳಗಾ ಅವ್ರು ಏನ್ಮಾಡ್ಬೇಕು ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಏನ್ಮಾಡ್ಬೇಕವರು ಕೆಲಸ ಕೊಡ್ಬೇಕು ಇದರ್ಲಿಂದ ಏನಾಯ್ತದ ಅವ್ರು ಸಂಪಾದನೆ ಮಾಡ್ತರೆ ಬಡತನ ಅಟೋಮೆಟಿಕ್ಕಾಗಿ ಹೋಗ್ಬಿಡ್ತದ ಆಮೇಲೆ ನಿರುದ್ಯೋಗ ಹೊಗ್ಲಾಡ್ಲಿಕ್ಕ ಏನು ಮಾಡತ್ತದ ಸರ್ಕಾರ ಕಾರ್ಖಾನೆ ಹಾಕ್ಲತ್ತಾರ ಕಾರ್ಖಾನೆ ಹಾಕಿ ಅಲ್ಲಿ ಭಾಳಷ್ಟು ಜನರಿಗೆ ಕೆಲಸ ಕೊಡ್ಲಿಕ್ಕ ಪ್ರಯತ್ನ ಮಾಡ್ಲತ್ತಾರಾ ಅಮೇಲೆ ಏನು ಮಾಡ್ಲತ್ತದ ಸರ್ಕಾರ ಅಂದ್ರೆ ಕನಿಷ್ಠ ಒಂದು ಪ್ರದೇಶಗಳಿಗೆ ಕಾರ್ಖಾನೆ ಹಾಕಿ ಬಿ ಅಲ್ಲಿ ಕೆಲಸ ಕೊಡ್ಲಕ್ಕ ಸಾಧ್ಯ ಆಗಲ್ಲ ಯಾಕೆ ಅಲ್ಲಿ ಏನು ಮಾಡ್ಬೇಕಾಯ್ತದ ರಾ ಮಟೀರಿಯಲ್ ತರ್ಬೇಕಾದ್ರೆ ಸರ್ಕಾರಕ್ಕೆ ನಾ ಕಷ್ಟ ಆಯ್ತದ ಅಥ್ವಾ ಲಾಸ್ ಆಯ್ತದ ಇದರಿಂದ ಏನು ಮಾಡ್ತಾರೆ ಅವ್ರಿಗೆ ಅರೆನಿರುದ್ಯೋಗ ಅಂತ ಹೇಳಿ ಒಂದು ವರ್ಷದ ಆರು ತಿಂಗಳು ಮಾತ್ರ ಕೆಲಸ ಕೊಟ್ಟು ಅವರು ಆರು ತಿಂಗಳದಾಗ ಸಂಪಾದನೆ ಮಾಡಿ ವರ್ಷವಿಡಿ ಎಲ್ಲ ಬದುಕೋಂತಹ ಸಂಪಾದನೆ ಗಳಿಸ್ಲಕ್ಕ ಅವರಿಗೆ ಅನುಕೂಲ ಮಾಡಿಕೊಡ್ಲತ್ತದ ಈ ಜನಸಂಖ್ಯೆ ಹೋಗಲಾಡಿಸ್ಲಿಕ್ಕ ಸರ್ಕಾರ ಏನು ಮಾಡ್ತದಂದ್ರೆ ಆರತಿಗೆ ಮಗಳು ಕೀರುತಿಗೆ ಮಗ ಅಂಥೇಳಿ ನಾಣ್ಣುಡಿ ತೆಗೆದಿದೆ ಅಮೇಲೆ ಫ್ಯಾಮೆಲಿ ಪ್ಲಾನಿಂಗ್ ಮಾಡ್ಲತ್ತದ ಭಾಗ್ಯಲಕ್ಷ್ಮಿ ಯೋಜನೆ ತೆಗೆದರು ಈ ಭಾಗ್ಯಲಕ್ಷ್ಮಿ ಯೋಜನೆಯ ಒಳಗೆ ಏನು ಮಾಡ್ಲತ್ತದ ಸರ್ಕಾರ ಕೇವಲ ಎರಡೇ ಮಕ್ಕಳಿಗೆ ಏನು ಮಾಡಾತ್ತಾನ ಅವಕಾಶ ಕೊಡ್ಲಾತ್ತಾನ ಇದರಿಂದ ಜನ್ರು ಏನು ಮಾಡ್ತರ ಎರಡೇ ಮಕ್ಳು ಸಾಕಪ್ಪ ಅಂಥೇಳಿ ಆಪ್ರೇಷನ್ ಮಾಡ್ಕೋತಾರ ಇದರಿಂದ ಜನಸಂಖ್ಯೆ ಏನಾಯ್ತದ ಕಡಿಮೆ ಆಯ್ತದ ಆಮೇಲೆ ಹಣದುಬ್ಬರ ಈ ಹಣದುಬ್ಬರ ಇಳಿಕೆ ಆಗ್ಬೇಕಾದ್ರೆ ಫಸ್ಟ್ ಏನಾಗ್ಬೇಕು ಬೆಲೆ ಕಡಿಮೆ ಆಗಬೇಕು ಬೆಲೆ ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು ಉತ್ಪಾದನೆ ಹೆಚ್ಚಿಗೆ ಆಗಬೇಕು ಉತ್ಪಾದನೆ ಹೆಚ್ಚಿಗೆ ಆಗ್ಬೇಕಾದ್ರಾ ಸರ್ಕಾರ ಏನು ಮಾಡಬೇಕಾಗ್ಲತ್ತದ ದೇಶದ ಒಳಗ ಕಾರ್ಖಾನೆಗಳ ಸ್ಥಾಪನೆ ಮಾಡಬೇಕಾಗ್ಲತ್ತದ ಸರ್ಕಾರ ಸ್ವದೇಶದಲ್ಲಿಯೇ ಸ್ವದೇಶದ ಬಂಡವಾಳ ಹಾಕಿಯೇ ಕೆಲವೊಂದು ಕಾರ್ಖಾನೆ ಸ್ಥಾಪನೆ ಮಾಡ್ಯದ ಆಮೇಲೆ ಬೇರೆ ದೇಶ್ದೋರು ಬಂದು ನಮ್ಮ ದೇಶ್ದಾಗಿಂದು ವಸ್ತುಗಳು ಉಪಯೋಗ ಮಾಡ್ಕೊಂಡು ಕಾರ್ಖಾನೆ ತಯಾರು ಮಾಡಿ ಇಲ್ಲಿನ ಜನ್ರಿಗೆ ಕೆಲಸ ಕೊಟ್ಟು ಅವ್ರಿಗೆ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಲತ್ತದ ಹೀಗೆ ನಮ್ಮ ಸರ್ಕಾರ ಏನು ಮಾಡತ್ತದ ಇಂಥ ಎಲ್ಲ ಸವಾಲುಗಳು ಇದ್ರೆ ಅವುಗಳಿಗೆ ಏನು ಮಾಡತ್ತದ ಎದುರಿಸಿ ಅವುಗಳಿಗೆ ಪರಿಹಾರ ತೆಗೆದು ಭಾರತ ಮುಂದುವರಿತಾಯಿದೆಯಲ್ಲ ಇದು ಮುಂದುವರೆದ ದೇಶ ಅನ್ನಿಸ್ಕೋಬೇಕು ಅಂಥೇಳಿ ಇಂಥಾ ಎಲ್ಲ ಅವಕಾಶಗಳು ಜನರಿಗೆ ಏನು ಮಾಡ್ತದ ಅದು ಒದಗಿಸಿ ಕೊಡ್ಲತ್ತದ ಅದರ ಕಡಿಂದು ನಾವುನೂ ಕೂಡ ಏನು ಮಾಡಬೇಕು ಪ್ರಯತ್ನ ಮಾಡಬೇಕು ದೇಶದಾಗಿಂದು ಅನಕ್ಷರತೆ ಬಡತನ ಜನಸಂಖ್ಯೆ ನಿರುದ್ಯೋಗ ಹಣದುಬ್ಬರ ಇವೆಲ್ಲ ಇನ್ನೂ ಭಾಳ ಸಮಸ್ಯೆಗಳವ ಇಂಥ ಸಮಸ್ಯೆಗಳು ಇಂಥ ಸವಾಲುಗಳು ಹೋಗಬೇಕಾದ್ರೆ ಪ್ರಜೆಗಳೂ ಕೂಡ ಏನು ಮಾಡಬೇಕು ಪ್ರಯತ್ನ ಮಾಡ್ಬೇಕು ಆಗ ಸರ್ಕಾರಕ್ಕೆ ಸಮಸ್ಯೆ ಎದುರಿಸ್ಲಿಕ್ಕ ಸಮಸ್ಯೆ ಹೋಗಲಾಡಿಸ್ಲಿಕ್ಕೆ ಸಹಾಯ ಆಗ್ತವ